ಹಲೋ ನಾವು ಉಚ್ಚಿಲದಿಂದ ಮಾತ್ನಾಡೋದು ನಮಗೆ ಇವತ್ತು ಸ್ವಲ್ಪ ರಿಕ್ಷಾ ಬೇಕಿತ್ತು ನಿಮ್ಮದು ಒಂದು ಐದಾರು ಗಂಟೆಗೆ ಬರ್ಬೌದ ನಿಮಗೆ ಹೌದು ಸುರತ್ಕಲ್ಲಿಗೆ ಹೋಗ್ಲಿಕ್ಕೆ ಹಾಂ ಹಾಂ ಆಯಿತು ಆಯ್ತು ಆಯಿತು ನಾವೊಂದು ನಾಲ್ಕು ಜನ ಇದ್ದೇವೆ

ಆಗ್ಬೋದಲ್ಲ ಹೌದು ಒಂದು ಮಗು ಮೂರು ಜನ ದೊಡ್ಡವರು ಮತ್ತು ನಿಮ್ಮದು ರೇಟ್ ಎಷ್ಟು ಹೌದು ರೇಟು ಏನು ಕಮ್ಮಿ ಮಾಡ್ಲಿಕ್ಕಾಗೋದಿಲ್ವಾ ನಿಮಗೆ ಸ್ವಲ್ಪ ಹೌದಾ ಹೌದು ನಮಗೆ ಅಂದರೆ ಕಾಲು ನೋವು ಸ್ವಲ್ಪ ಹಾಗೇ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಿಮ್ಮ ರಿಕ್ಷಾ ಕರ್ದಿದ್ದು ಹಾಗೇನಿಲ್ಲನ್ನ ನೀವು ಬನ್ನಿ ಹಾಗಲ್ಲ ನೀವು ಸ್ವಲ್ಪ ಕಮ್ಮಿ ಮಾಡಿ ಅಂತ ಅಷ್ಟೆ ಸರಿ ಹೌದ್ ಹೌದು ಹಾಗಾದ್ರೆ ಎಷ್ಟು ಆರು ಆರೂವರೆಗೆ ಬರ್ತೀರಲ್ಲ ಹಾಂ ಆಗ ಹೊರಡಿ ಕುತ್ಕೊಳ್ತೇವೆ ನಾವು ಆಯಿತು ಆಯಿತು